ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾದರೆ ನಾವು ಅವರಿಗೆ ರವೆ ಗಂಜಿ ಅಥವಾ ರಾಗಿ ಗಂಜಿ ಮಾಡಿಕೊಡುತ್ತೇವೆ ಅವರಿಗೆ ಕುಡಿಯಲು ಸುಲಭವಾಗುವಂತಹ ಹಾಗೂ ದೇಹಕ್ಕೆ ತಂಪಾಗುವಂತಹ ಆಹಾರಗಳನ್ನು ಅಥವಾ ಪದಾರ್ಥಗಳನ್ನು ಮಾಡಿಕೊಡುತ್ತೇವೆ ಅಸ್ವಸ್ಥರಾದ ವ್ಯಕ್ತಿಗೆ ಪದಾರ್ಥಗಳನ್ನು ಅಗೆಯಲು ಕಷ್ಟವಾಗಿರುತ್ತದೆ ಆದ್ದರಿಂದ ರಾಗಿ ಮುದ್ದೆ ಅನ್ನದ ಮುದ್ದೆ ಈ ರೀತಿಯ ಮೃದುವಾಗಿರುವಂತಹ ಪದಾರ್ಥಗಳನ್ನು ಮಾಡಿ ಕೊಡುತ್ತೇವೆ ಇದರಿಂದ ರೋಗಿಯು ಆಹಾರ ಸೇವಿಸಲು ಸುಲಭವಾಗುತ್ತದೆ ಅಸ್ವಸ್ಥ ವ್ಯಕ್ತಿಯು ಶಕ್ತಿಹೀನನಾಗಿರುತ್ತಾನೆ ಇಂತಹ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹಕ್ಕೆ ತಂಪು ಮತ್ತು ಇಂತಹ ಪದಾರ್ಥಗಳಲ್ಲಿ ಸೇವಿಸುವುದರಿಂದ ಅಸ್ವಸ್ಥ ವ್ಯಕ್ತಿಯ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಶಕ್ತಿ ತುಂಬಿದಂತೆ ಆಗುತ್ತದೆ ಅದಕ್ಕಾಗಿ ಮೃದುವಾದಂತಹ ಪದಾರ್ಥಗಳನ್ನು ಮಾಡಿ ಕೊಡುತ್ತೇವೆ ಹೆಚ್ಚು ಬಿಸಿನೀರು ಅಥವಾ ಕುದಿಸಿ ಹಾರಿಸಿದ ನೀರು ಇಂತಹ ಮತ್ತು ಹೆಚ್ಚು ಗಂಜಿ ರೀತಿಯ ಪದಾರ್ಥಗಳನ್ನು ಮಾಡಿ ಕೊಡುತ್ತೇವೆ ಅಸ್ವಸ್ಥ ವ್ಯಕ್ತಿಯು ತನಗೆ ಆಗ ಆಗದಿರುವಂತಹ ಪದಾರ್ಥಗಳನ್ನು ಸೇವಿಸುವುದರಿಂದ ಅವರ ಆರೋಗ್ಯದ ಮಟ್ಟವು ಇನ್ನೂ ಕಡಿಮೆಯಾಗುತ್ತದೆ ಅವರಿಗೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ತುಂಬುವ ಆಹಾರ ಪದಾರ್ಥಗಳನ್ನು ಮಾಡಿ ಕೊಡುವುದು ಉತ್ತಮ ಸೊಪ್ಪನ್ನು ಕೊಡುವುದರಿಂದ ರೋಗಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತದೆ ಸೊಪ್ಪಿನಲ್ಲಿ ಹಲವು ಪೌಷ್ಟಿಕಾಂಶಗಳು ಇರುತ್ತದೆ

ಹಣ್ಣುಗಳನ್ನು ಕೊಡುವುದು ಸಹ ಅಷ್ಟೆ ಉತ್ತಮವೆಂದು ಹೇಳಬಹುದು ಅಸ್ವಸ್ಥರಾದವರು ತಮಗೆ ಜೀವಕ್ಕೆ ಪೌಷ್ಠಿಕದ ಕೊರತೆ ಇರುವುದರಿಂದ ಹಣ್ಣು ಮತ್ತು ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸುವುದು ಬಹಳ ಉತ್ತಮವಾಗಿರುತ್ತದೆ ಹೀಗೆ ಕುಟುಂಬದಲ್ಲಿ ಅಸ್ವಸ್ಥರಾದ ವ್ಯಕ್ತಿಯನ್ನು ನೋಡಿಕೊಳ್ಳುವುದು ಮನೆಯ ಎಲ್ಲರ ಜವಾಬ್ದಾರಿ ಆಗಿರುತ್ತದೆ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಸಹ ಒಂದು ಉತ್ತಮವಾದ ಕೆಲಸವಾಗಿರುತ್ತದೆ